ನಾನು ಒಂದು ಇದರಿಂದ ಆನ್ಲೈನಲ್ಲಿ ಒಂದು ಪೋನ್ ಒಂದು ತರಿಸಿದ್ದೆ ಫೋನ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ನಂಗೆ ತುಂಬ ಖುಷಿಯಾಗಿದೆ ಅದ್ರದು ಕಲರು ಗಿಲರು ಮತ್ತು ಅದರದು ಪ್ರೋಗ್ರಾಮು ಅದು ವರ್ಕ್ ಮಾಡೋ ರೀತಿ ಎಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿ ಪರ್ಫಾರ್ಮೆನ್ಸ್ ಇದೆ ಮತ್ತು ಅದು ನಾನು ಕೊಟ್ಟ ಪ್ರೈಸಿಗೆ ರಿಝನೇಬಲ್ಗಿಂತ ಇನ್ನೂ ಜಾಸ್ತಿ ನನಗೆ ವರ್ಕ್ ಔಟ್ ಆಗ್ತದೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ ತುಂಬ ತ್ಯಾಂಕ್ಸ ಇಂಥ ಪ್ರಾಡಕ್ಟ್ ಮುಂದೆ ನಾನು ನಿಮ್ಗೆ ಆರ್ಡ್ರ್ ಮಾಡ್ಬೇಕಾದ್ರೆ ಇದೇ ಥರ ನಂಗೆ ಆರ್ಡ್ರ್ ಕಳಿಸಿ ಅಂತ ಹೇಳಿ ನಾನು ಈ ಮೂಲಕ ಹೇಳ್ತಿದೀನಿ ತ್ಯಾಂಕ್ ಯು ವೆರಿ ಮಚ್ ಕಂಗ್ರಾಜುಲೇಷನ್ಸ್